ಹಲೋ ನಾನು ಇಲ್ಲೊಂದು ಕಡೆಗೆ ಹೋಗಿದ್ದೆ ಅದು ಎಲ್ಲಂದರೆ ಮುರ್ಡೇಶ್ವರ ಮುಡೇಶ್ವರಕ್ಕೆ ಹೋಗಬೇಕಿದ್ರೆ ನಾನು ಟ್ರೇನ್ ಮೇಲೆ ಹೋಗ್ತಾ ಇದ್ದೆ ಆವಾಗ ಏನು ಆಯಿತಂದ್ರೆ ನಾನು ಒಂದು ಟ್ರೇನ್ ಮೇಲೆ ಕೂತ್ಕೊಂಡಿದ್ದೆ ಟ್ರೇನ್ ಮೇಲೆ ಕೂತ್ಕೊಂಡು ಇರ್ಬೇಕಾರೆ ಸ್ ಕೆಲ್ವೊಂದು ಜನ ಇದ್ದಿದ್ರು ಕೆಲ್ವೊಂದು ಜನ ಇಲ್ಲಾಗಿದ್ರು ಅವಾಗ ನಾನು ಚ್ ಒಂಚೂರು ಭಯ ಆಯ್ತು ಅಂದರೆ ಹೆದರಿಕೆ ಆಯ್ತು ನನಗೆ ಹೆದರಿಕೆ ಆದ ಅಂದಾಗ್ಲೇ ಏನು ಮಾಡುದು ಏನು ಮಾಡುದಪ್ಪ ಅನಿಸ್ತು ಅವಾಗ ನಾ ಏನು ಮಾಡಿದೆ ಆ ಸೈಡ್ ಈ ಸೈಡ್ ಎಲ್ಲ ನೋಡ್ಕೊಂಡೆ ಒಂಚೂರು ಹೆದರಿಕೆ ಆಯ್ತು ಕಡೆಗೆ ಏನು ಮಾಡುವುದಪ್ಪ ಅನ್ಕ ಯೋಚನೆ ಮಾಡ್ದಾಗ ಅಲ್ಲಿ ನಂಗೆ ಗೊತ್ತಿರೋರು ಒಬ್ರು ರಿಲೇಶನ್ ಬಂದರು ರಿಲೇಶನ್ ಬಂದ್ಕ ಏನಾಯಿತಪ್ಪ ಇಲ್ಲ ನಾನು ಮುಡೇಶ್ವರಕ್ಕೆ ಹೋತೇವೆ ಮತ್ತು ಮುರ್ಡೇಶ್ವರಕ್ಕೆ ಹೋದಗೆ ನನಗೆ ಒಂಥರ ಹೆದರಿಕೆ ಆತೆ ಇದು ನಾ ಒಬ್ಬಳೇ ಬಂದದೆ ಮನೆಯಿಂದ ಹೇಗೆ ಹೋಗುವುದು ಅನ್ಕೊಂಡು ಹೆದರಿಕೆ ಆತೆ ಇದು ಅನ್ಕೊ ಕೂತೆ ಮತ್ತು ನನಗೆ ಒಬ್ಬ ಸೈಡೆ ಒಂಚೂರು ಭಯ ಪಡಿಸ್ತ ಇವ ಅಂದರೆ ನನ್ನನ್ನೇ ನೋಡ್ತ ಇರೋದು ಹಾಗೆಲ್ಲ ಮಾಡ್ತೆ ಇವ ಅದ್ಕೆ ನಂಗೆ ಒಂಚೂರು ಹೆದರಿಕೆ ಆಗ್ತಿತ್ ಅನ್ಕ ನಾ ಅವ್ರ ಕಡೆ ಹೇಳಿದೆ ಕಡಿಗೆ ಅವ್ರ ಕಡೆ ಹೇಳ್ದಕ್ಕೆ ನೀ ಏನು ಹೆದ್ರ ಬೇಡ ಯಾಕೆ ಹೆದರ್ತಿ ನೀನು ಹಂಗೇನೂ ಆಗುವುದಿಲ್ಲ ಇವೆಲ್ಲ ಕಾಮನು ಅಂದರೆ ಎಲ್ಲಾರೂ ಹೋಗ್ಬೇಕಾರೆ ದೂರದ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಕಾಮನ್ ಅನ್ಕಂಡು ಅವ್ರು ಪಾಪ ಹೇಳ್ತರು ಅವರು ನಮ್ಮ ಮನೆ ಸೈಡ್ ಇರೋ ಅಂದರೆ ನೆರೆಹೊರೆ ಇರುವಂತಹ ಚಿಟಗೇರಿ ಆ ಬದಿಯವ್ರು ಆಗಿರ್ತರು ಕಡೆಗೆ ನಾ ಏನು ಮಾಡಿದೆ ಹಾಗೆ ಕೂತ್ಕೊಂಡೆ ಅವ್ರ ಸಂದಿ ಸುಮಾರು ಮಾತಾಡ್ದೆ ಹೋದೆ ಕಡಿಗೆ ಮಾತಾಡ್ತೆ ಹೋದಾಕ್ನೇ ಹಾಗೇ ಮುರ್ಡೇಶ್ವರ ತಲುಪಿದೆ ಕಡಿಗೆ ಅಲ್ಲಿ ಅಂದರೆ ಯಾವುದೇ ಪಟ್ಟಣ ಅಣ ಅನಿಸ್ಲ ನನಗೆ ಅಲ್ಲಿ ದೇವಸ್ಥಾನ ಎಲ್ಲ ವೀಕ್ಷಣೆ ಮಾಡಿದೆ ಕಡೆಗೆ ಅಭದ್ರತೆ ಅನಿಸ್ತು ಪಶ್ಟಿಗೆ ಹೋಗ್ಬೇಕಾದ್ರೆ ಅಂದರೆ ಮುರ್ಡೇಶ್ವರ ಅಲ್ಲ ನಾ ಒಬ್ಬಳೇ ಹೋತೆ ಇರುದು ಅಭದ್ರತೆ ಅನಿಸ್ತು ಕಡಿಗೆ ನಾ ಏನು ಮಾಡ್ಲಾ ಹಾಗೆ ಹೋತೆ ಹೋದೆ ಹೋತೆ ಉಳಿತೆ ಹಾಗೆ ಅಲ್ಲೊಂದು ದೇವಸ್ಥಾನ ನೋಡಿದೆ ಅಲ್ಲಿಂದ ಹೋದೆ ಆವಾಗೂ ಅವ ನಂಗೆ ಫಾಲೋ ಮಾಡ್ತಾ ಬಂದ ಆವಾಗೂ ಒಂಚೂರು ಇನ್ನೂ ಜಾಸ್ತಿ ಹೆದರಿಕೆ ಆಯಿತು ಹೆದರಿಕೆ ಆದಾಕ್ನೆ ನಾ ಏನು ಮಾಡುದು ಅಂದ್ಕೊಂಡೆ ಆಯ್ತು ಆವಾಗ ಅವ ಅಂದರೆ

ಹಾಗೆ ಮತ್ತು ಅಲ್ಲೇ ಒಂದು ಮುರ್ಡೇಶ್ವರ ಸೈಡೇ ಬೇರೆ ದೇವಸ್ಥಾನ ಏನಿತ್ತು ಆ ದೇವ್ಸ್ಥಾನಕ್ಕೆ ಹೋದೆ ಆವಾಗೂ ಅವ್ನು ಫಾಲೋ ಮಾಡ್ಕೊ ಬಂದ ಕಡಿಗೆ ಫಾಲೋ ಮಾಡ್ಕೊ ಬಂದಕ್ನೆ ನಾ ಏನು ಮಾಡುದು ಅನ್ಕೊ ಗೊತ್ತಾಗ್ಲ ಕಡೆಗೆ ಫಾಲೋ ಮಾಡ್ಕ ವಾ ಹಾಗೆ ಮತ್ತೆ ಹೇಳಿದೆ ನಾನು ಮನೆಗೆಲ್ಲ ಕಾಲ್ ಮಾಡ್ಕ ಹೇಳಿದೆ ನಂಗೆ ಒಬ್ಬ ಹೀಗೆ ಫಾಲೋ ಮಾಡ್ತೆ ಇವಾ ಅನ್ಕಂಡು ಕಡೆಗೆ ಫಾಲೋ ಮಾಡ್ತ ಇವ ಅಂದಾಕ್ನೇ ನಮ್ಮ ಮನೇಲಿ ಏನಂದ್ರು ನೀ ಹಂಗರೆ ಬಂದ್ಬಿಡು ಮುರ್ಡೇಶ್ವರದಿಂದ ಮತ್ತು ಈ ಸೈಡೇ ಒಂಚೂರು ಹೆದ್ರ್ಕೆ ಒಂದೇ ಹುಡ್ಗಿಯಲ್ವ ನೀ ಹೋಗಿರುವುದು ಅನ್ಕ ಹೇಳಿದರು ಕಡೆಗೆ ನಾನು ಇಲ್ಲ ಅಮ್ಮ ನಾನು ಬರುವುದಿಲ್ಲ ಯಾಕನ್ ಆಲ್ರೆಡಿ ಹೋಗಿ ಮುಟ್ಟಿದ್ನಲ್ಲ ಅಲ್ಲಿ ಅಂದರೆ ಮುರ್ಡೇಶ್ವರ ತಲುಪಿ ಅಲ್ಲಿರೋ ಸೈಡ್ ದೇವ್ರ ಮನೆಗೂ ಹೋಗಿ ಅಲ್ಲೆಲ್ಲ ಹೋಗ್ ಇಷ್ಟೆಲ್ಲ ಪ್ರದೇಶ ಅಂದರೆ ಒಂದು ಸ್ಥಳಕ್ಕೆ ಹೋಕಂಡೆ ಮತ್ತೆ ವಾಪಸ್ ಬರುದಂದ್ರೆ ಸಮ ಆಗೋಲ್ಲ ಅದಕ್ಕೆ ನೋಡ್ಕೊಂಡೇ ಬತ್ತಿ ಅವ್ನು ಬೇಕಾರೆ ಫಾಲೋನೇ ಮಾಡ್ಲಿ ಏನೂ ಮಾಡ್ಲಿ ನಾ ಅಂತೂ ಬಂದೆ ಬತ್ತಿ ನೋಡ್ಕಂಡು ಅನ್ಕ ನಮ್ಮ ಅಮ್ಮಗೆ ಹೇಳ್ತಿ ಕಡಿಗೆ ಆದರೂ ಮನೇಲಿ ಒಂಚೂರು ಭಯ ಇರ್ತಿದಲ್ಲ ಅಪ್ಪ ಅಮ್ಮ ಪಾಪ ಏನು ಮಾಡುರ್ ಹೆದ್ರಿಕೆ ಆಗ್ತಿತ್ ಅವ್ರಿಗೂ ಕಡಿಗೆ ಇಲ್ಲ ಬಾ ನೀ ಹೇಗೂ ನಂಗೆ ಒಬ್ಬಳೇ ಮಗ್ಳು ಮತ್ತು ಸರಿಯಾಗುವುದಿಲ್ಲ ಬಂದ್ಬಿಡು ಅನ್ಕ ಹೇಳ್ತರ ಇಲ್ಲ ನಾ ಬರುವುದಿಲ್ಲ ಅಂತಿ ಕಡೆಗೆ ಕಡೆಗೆ ಕಡಿಗೆ ಏನಾತಿತ್ ಹಂಗೆ ಆಯ್ತು ಹಾಗೆ ಮುರ್ಡೇಶ್ವರ ಎಲ್ಲ ನೋಡ್ಕ ಬತ್ತಿ ನೋಡ್ಕ ಬಂದರೂ ಅವ ಹೀಗೆ ಫಾಲೋ ಮಾಡ್ತಿರ್ತ್ಯಾ ಕಡಿಗೆ ಇವ ಏನೋ ಒಂಚೂರು ಹುಚ್ಚ ಇರ್ಬೇಕು ಇಲ್ಲ ಹೆಣ್ಮಕ್ಳ ಮಳ್ಳ ಇರ್ಬೇಕು ಅನ್ಸ್ತಿತ್ತು ಕಡಿಗೆ ನನಗೆ ಕಡಿಗೆ ನಾ ಬತ್ತಿ ಹಾಗೇ ಬತ್ತೆ ಬತ್ತೆ ಮತ್ತು ಬರ್ಬೇಕಾದ್ರೆ ಮತ್ತೊಬಾ ಸಿಕ್ಕ ಅವ್ನು ಸಿಕ್ದಾಗೂ ಹಾಗೆ ಅಯ್ಯೋ ಹೀಗೆ ಒಂಥರ ಗುರಾಯಿಸ್ಕಂಡು ಏನೋ ಕದ್ಕ ಹೋದಂಗೆ ಮಾಡ್ತ್ಯ ಏನು ಮಾಡುದು ಕದ್ಕೋ ಕಡಿಗೆ ಹೆದರಿಕೆ ಆದಂಗೆ ಆತಿದ್ ಅಲ್ಲ ಮತ್ತೆ ಮತ್ತೆ ಫೋನ್ ಮಾಡ್ತಿ ಅಮ್ಮಗೆ ಅಮ್ಮಂಗೆ ಫೋನ್ ಮಾಡ್ದಕ್ನೆ ಅಮ್ನು ಯಾಕೆ ಹಿಂಗೆ ಮಾಡ್ತಿ ನೀ ಬಂದ್ಬಿಡು ಅಂದ್ರೆ ಬರ್ಲ ಆವಾಗೆ ಈಗ ಮತ್ತೆ ನಾವು ಏನೂ ಮಾಡುಕ್ಕೆ ಆಗುಲ್ಲ ನೀ ಸುಮ್ಮನ್ ಬಾ ಮನಿಗೆ ಬಾ ಮತ್ತೆಲ್ಲೂ ಹೋಗಬೇಡ ಅಂತಿತ್ ಕಡಿಗೆ ಅಮ್ಮ ಕಡಿಗೆ ಏನು ಮಾಡುದು ಆಯ್ತು ಅನ್ಕ ಮನಿಗೆ ಬತ್ತಿ ಹಾಗೆ ಮನಿಗೆ ಆರಾಮಾಗಿ ಬತ್ತಿ ಆದರೆ ನಾವು ಎಲ್ಲಾರೂ ಹೋಗ್ಬೇಕಾರೆ ಒಬ್ಬೊಬ್ಬರೇ ಹೋಗುಕ್ಕಿಲ್ಲ ಒಂಥರ ಹೆದ್ರಿಕೆ ಇರ್ತಿದಲ್ಲ ಹೆದ್ರಿಕೆ ಫೀಲ್ ಆಗ್ತಿತ್ ನಮಗೆ ಒಬ್ಬೊಬ್ಬರೇ ಹೋಗುಕ್ಕಿಲ್ಲ ಹೆಣ್ ಮಕ್ಳು ಆದೋರು ಮನೆಯಿಂದ ಒಬ್ಬರೇ ಹೋಗುಕ್ಕಿಲ್ಲ ಹೀಗೆಲ್ಲ ಆತಿದ ಅದಕ್ಕೆ ನಾವು ಎಲ್ಲಾರೂ ಹೊರ್ಗ್ ಹೋಗ್ಬೇಕಾರಾಗ್ಲಿ ಇಲ್ಲ ಯಾವ್ದಾದ್ರೂ ಪ್ರದೇಶ ನೋಡುಕ್ಕೆ ನೋಡುಕ್ಕೆ ಹೋಗ್ಬೇಕಾರಾಗ್ಲಿ ನಾವೇನು ಮಾಡಬೇಕು ಯಾರ್ದಾರೂ ಸಂತಿಗೆ ಹೋಗ್ಬೇಕು ಒಂದೇ ಹೆಣ್ಮಕ್ಳು ಹೋಗುಕ್ಕಿಲ್ಲ ಹಿಂಗೆ ಎಲ್ಲ ಇರ್ತಿದೊ ಹಾಗೆ ಅನ್ಕ ಮನೇಲ್ ಎಲ್ಲ ಬಯ್ದ್ರು ನಂಗೆ ಕಡೆಗೆ ನೀ ಯಾಕೆ ಒಬ್ಬಳೇ ಹೋದೆ ನೀ ಎಲ್ಲ ಯಾರ್ದಾದ್ರೂ ಸಂತಿಗೆ ಹೋಗ್ಬೇಕಾಗಿತ್ ಅನ್ಕಂಡು ಎಲ್ಲ ಬಯ್ದ್ರು ಮನಿಲಿ ಸಂಬಂಧಿಕ್ರು ಎಲ್ಲರೂ ಬಯ್ದ್ರು ಕಡಿಗೆ ಏನು ಮಾಡೂದು ಆಯ್ತು ಬೊಯ್ತಿ ಬೊಯ್ತಿ ಅಂತೆ ಏನಾಗಂತ್ ಅಲ್ಲೆಲ್ಲ ಹೋಕ ನೋಡ್ಕೋ ಬಂದೆ ಹಾಗೆ ನೋಡಿ ಆದಮೇಲೆ ಅಂತೂ ಬಂದೆನಲ್ಲ ಕಡೆಗೆ ಏನಿಲ್ಲ ಮನೇಲ್ ಬೈಸ್ಕಂಡದ್ದೆಯಾ ಮತ್ತೆ ಹಿಂಗೆ ಎಲ್ಲಾರೂ ಹೋಗ್ಬೇಕಾರೆ ಎಲ್ಲಾರೂ ನೋಡ್ಕ ಮಾಡ್ಕ ಹೋಗು ಯಾವುದೇ ಅಭದ್ರತೆ ಇಲ್ಲದೆ ಅಂದರೆ ಸುರಕ್ಷತೆ ಬಗ್ಗೆ ನಾವು ಯಾವ ರೀತಿ ಅನ್ಬೌಸ್ಬೇಕು ಪೀಲ್ ಆಗ್ತಿತ್ ಅನ್ಕಂಡು ನಮ್ಮ ಅಮ್ಮ ಎಲ್ಲ ಬೈತು ಇಷ್ಟೇಯಾ